ಹಲೋ ಹಲೋ ನಾವು ಶಂಕ್ರಮ್ಮ ಅಂಥೇಳಿ ಮೊನ್ನೆ ಬಟ್ಟೆ ಅಂಗ್ಡಿಗೆ ಬಂದಿದ್ವಲ್ಲ ಹಾಂ ನಾವು ಇಪ್ಪತ್ತಾರನೇ ತಾರೀಕಿಗೆ ಬಂದಿದ್ದೆವು ನೋಡ್ರಿ ಹಾಂ ಹಬ್ಬದ್ವೆಲ್ಲ ಹಬ್ಬದ್ವೆಲ್ಲ ಬಟ್ಟೆ ತೊಗೊಂಡೀವಿ ರೀ ಒಂದು ಸೀರೆ ಒಳಗಡೆ ಎಲ್ಲ ಹಾಳಾಗಿ ಬಿಟ್ಟಿದೆ ರೀ ಅದು ಎಂಥ ಸೀರೆ ಕೊಟ್ಟು ಬಿಟ್ಟೀರಿ ನೀವು ಎಷ್ಟೊಂದು ದುಡ್ಡು ತೊಗೊಂಡು ಇಲ್ಲ ಅದು ಹಾಂ ಹಾಂ ಹಾಂ ಹೇಳ್ರಿ ಹೇಳ್ರಿ

ಹಾಂ ಆಯ್ತು ರೀ ಇನ್ನೊಂದು ಅದಕ್ಕೇ ಒಂದು ನಮ್ಮ ಹುಡಿಗಿ ಫ್ರಾಕೂ ಸರಿ ಹಾಕ್ತ ಸರಿ ಆಗ್ತಾ ಇಲ್ರಿ ಅದೂ ಮ್ಯಾಲೆ ಭಾಳ ಮ್ಯಾಲೆ ಆಗಕತ್ತತೆ ಅದಕ್ಕೆ ಅದೇನೋ ಒಂದು ಚೇಂಜ್ ಮಾಡಬೇಕು ಮತ್ತೆ ನಮ್ಮ ಮನೆಯಾಗೆ ರೇಟ್ ಭಾಳ ಆಗ್ಯತೆ ಅಂತ ಹೇಳಾಕತ್ತಾರೆ ರೀ ಸೀರೆದು ಅದು ನೀವು ಕಡ್ಮೆ ಮಾಡ್ಬೇಕು ಒಂದಿಷ್ಟು ಯಾಕೆಂದ್ರೆ ಪ್ರತಿ ವರ್ಷವೂ ಪ್ರತಿ ಸಲವೂ ನಿಮ್ಮ ಅಂಗಡಿ ಒಳಗೆ ನಾವು ತೊಗೋತೇವೆ ನೀವು ಕಡ್ಮೆ ಮಾಡ್ಲಿಲ್ಲ ಅಂದ್ರೆ ಹೆಂಗೆ ಭಾಳ ಬೈಸಿಕೊಳ್ಳಕತ್ತೀವಿ ಮನೆ ಒಳಗೆ ನಾವು ನಾವು ಸೀರೆ ವಾಪಾಸ್ ಕೊಡ್ತೀವಿ ರಿ ಆಮೇಲೆ ಅದು ಒಂದು ಹುಡುಗಿ ಅಂಗಿ ವಾಪಾಸ್ ಕೊಡ್ತೀವಿ ಬಟ್ಟೂ ಪರ್ಸಂಟೇಜೇನು ಇಷ್ಟು ಪರ್ಸೆಂಟ್ ಬಿಡ್ಬೇಕಂತೆ ಐತೆ ಅಂತ ನೀವೇನು ಪರ್ಸಂಟೇಜು ಬಿಡೋದಿಲ್ಲ ಏನಿಲ್ಲ ಟ್ವೆಂಟಿ ಪರ್ಸೆಂಟ್ ಬಿಡಬೇಕು ಅಂತೈತೆ ಎಲ್ಲಿ ಬಿಟ್ಟಿರಿ ರಿ ಅದೇ ನಮ್ಮ ಮನೆಯವರು ಒಂದು ಅಂಗಡಿ ಮಾಡಿದ್ರೂ ಅಲ್ಲಿ ಹೋಗ್ಲಿಲಲ್ಲ ಅಂದು ಬೈದರು ಮತ್ತೆ ಹೊಯಿ ಬಂದ್ರೆ ಒಂದು ಟ್ವೆಂಟಿ ಪರ್ಸೆಂಟ್ ನೀವು ಡಿಸ್ಕೌಂಟ್ ಮಾಡಿ ಕೊಡ್ಬೇಕು ನಮ್ಗೆ ನಮ್ಮ ನೋಡಿ ಮಾಡಿದ್ರೇನು ನೀವು ಹಂಗೆ ಮತ್ತೆ ಸ್ವಲ್ಪ ನೋಡೋಥರ ಹ್ಞೂ ಇಲ್ಲಿ ಒಂದು ಸ್ವಲ್ಪ ನಾವು ನೋಡೋಕ್ಕೆ ಭಾಳ ಲೋ ಕಾಣಿಸ್ತೀವಲ್ಲ ಅದಕ್ಕೆ ಏನ್ರೆ ನೀವೂ ಹಂಗೆ ಜಾಸ್ತಿ ರೇಟ್ ಹಾಕಿರೇನು ದೊಡ್ಡ ದೊಡ್ಡ ಆಫೀಸರ್ ಅಲ್ರಿ ನಾವು ಹ್ಞೂ

ಇಲ್ರಿ ಇನ್ನೂ ಮಾತಾಡಲಿತ್ತು ಮತ್ತೆ ಕಸ್ಟಮರ್ ಭಾಳ ಇದಾರೇನು ರಿ ಅಂತ ಅದಕ್ಕೆ ಮಾತು ಸ್ವಲ್ಪ ಮಾಡಬೇಕಲ್ಲ ಹೌದ್ರಿ ಹೌದು ಹೌದು ಹೌದ್ರಿ ಹಾಂ ಬಂದಾಗ ನಮ್ಗೆ ಒಂದು ಎರ್ಡು ಚೀಲ ಕೊಡ್ರಿ ಹೊಸದು ತೆಗೆದಿಟ್ಟು ಹ್ಞೂ ಹಾಂ ಆಯ್ತು ಆಯ್ತು ಬರ್ತೀವಿ ರಿ ಹ್ಞೂ